ನಾವು ದಿನ ಏನೇ ಕೆಲಸ ಏನೂ ಕೆಲಸ ಮಾಡಬೇಕಾದ್ರು ನಮಗೆ ವಿದ್ಯುತ್ ಬೇಕೇ ಬೇಕು ಯಾಕೆಂದ್ರೆ ವಿದ್ಯುತ್ ಇಲ್ಲ ಅಂದರೆ ನಮಗೇನೂ ಕಾಣಿಸೋದಿಲ್ಲ ನಾವೇನು ನೋಡೋಕ್ಕೂ ಆಗೋಲ್ಲ ಈಗ ಕತ್ತಲಾಗುತ್ತೆ ಈಗ ಬೆಳಿಗ್ಗೆ ಹೊತ್ತು ಬಿಡಿ ಬೆಳಿಗ್ಗೆ ಹೊತ್ತು ಕತ್ಲು ಕತ್ಲಿರೊಲ್ಲ ಬೆಳಕಿರುತ್ತೆ ನಾವು ನೀಟಾಗಿ ಎಲ್ಲ ಕಾಣಿಸುತ್ತೆ ಅದೇ ಕತ್ಲಾಗಿದ್ದ ತಕ್ಷಣ ನಮಗೇನು ಕಾಣೋಲ್ಲ ನಮಗೆ ವಿದ್ಯುತ್ ಬೇಕೇ ಬೇಕು ವಿದ್ಯುತ್ ನಮಗೆ ಉಪಯೋಗಕಾರಿ ಆದ್ರಿಂದ ನಮ್ಗೆ ಉಪಯೋ ವಿದ್ಯುತ್ತಿಂದ ನಮಗೆ ಕರೆಂಟಿಂದ ನಮ್ಗೆ ಲೈಟ್ ಬರುತ್ತೆ ಫ್ಯಾನ್ ಬರುತ್ತೆ ಟಿ ವಿ ಓಡುತ್ತೆ ಈಗ ವಿದ್ಯುತ್ ಗಾಡಿಗಳೆಲ್ಲ ಬಂದಿದೆ ಈಗೆಲ್ಲ ವಿದ್ಯುತ್ತಿಂದಲೇ ಪ್ರಪಂಚ ನಡೀತಾ ಇರೋದು ಆದ್ರಿಂದ ನಮ್ಮ ವಿದ್ಯುತ್ ಬೇಕಾಗಿರೋ ಒಂದು ನಮ್ಮ ಜೀವನದ ಅಂಶ ಆಗಿದೆ ಈಗ ವಿದ್ಯುತ್ ವಿದ್ಯುತ್ತಿನಿಂದ ಏನೇನು ಅಪಘಾತಗಳನ್ನು ಅನುಭವಿಸ್ಬೋದಂತ ಹೇಳ್ತೀನಿ ನೋಡಿ ಈಗ ನಾವು ವಿದ್ಯುತ್ ಯೂಸ್ ಮಾಡ್ತಾ ಇರ್ತೀವಿ ವಿದ್ಯುತ್ ಯೂಸ್ ಮಾಡೋ ವಿದ್ಯುಸ್ ವಿದ್ಯುತ್ ಯೂಸ್ ಮಾಡ್ತಾ ಇರ್ತೀವಿ ನಾವು ಲೈಟ್ ಲೈಟ್ ಲೈಟ್ ಹಾಕ್ಬೇಕಾಗಿರುತ್ತೆ ಲೈಟ್ ಹಾಕ್ಬೇಕಾಗಿಬರುತ್ತೆ ಏನಾಗುತ್ತೆ ಅಂದರೆ ನೀನು ಬಲ್ಪ್ ಹಾಕ್ಬೇಕು ಬಲ್ಪ್ ಹಾಕ್ಬೇಕೆಂದ್ರೆ ಬಲ್ಪ್ ಚೇಂಜ್ ಮಾಡ್ತೀಯ ಬಲ್ಪ್ ಚೇಂಜ್ ಮಾಡ್ದಾಗ ಚೇಂಜ್ ಮಾಡಬೇಕಾದ್ರೆ ಮಿಸ್ಸಾಗಿ ಬಲ್ಪ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಆಕಸ್ಮಾತ್ ಬಲ್ಪ್ ಅಲ್ಲೇ ಒಡೆದೋಗೊ ಥರ ಇರುತ್ತೆ ಕರೆಂಟು ಜಾಸ್ತಿ ಆಗಿ ನಿಮ್ಮ ನಿಮ್ಮ ಮೈಗೆ ಕರೆಂಟ್ ಹೊಡಿಯೋದು ಜಾಸ್ತಿ ಇರುತ್ತೆ ಲೈಕ್ ಈ ಥರದ ಒಂದು ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಇದು ಬಿಟ್ರೆ ಈಗ ಎಲ್ಲ ಹೊಸ್ದಾಗಿ ಈಗ ಎಲ್ಲ ಏನೇನು ಶುರು ಆಗಿದೆ ಅಂದರೆ ಎಲೆಕ್ಟ್ರಿಕ್ ಗಾಡಿ ಅಂದರೆ ವಿದ್ಯುತ್ ಗಾಡಿ ವಿದ್ಯುತ್ ಕಾರು ನಾವು ಪೆಟ್ರೋಲ್ ಏನೇ ಇಲ್ದಿರೇನೆ ನಾವು ಗಾಡಿಗಳನ್ನ ಓಡಿಸಬೋದು ಯಾವ ಥರ ಅಂದರೆ ವಿದ್ಯುತ್ ಇಲ್ಲಂದ್ರೆ ನಾವು ಚಲಿಸಬೋದು ವಿದ್ಯುತ್ತಿಂದಲೇ ನಾವೆಲ್ಲ ಕಡೆ ಚಲಿಸಬೋದು ಪೆಟ್ರೋಲು ಏನೂ ಬೇಕಾಗಿಲ್ಲ ಸೊ ಇದರಿಂದ ನಮಗೆ ಇದರಿಂದ ಏನು ಯೂಸು ಅಂದರೆ ಈಗ ಪೆಟ್ರೋಲ್ ಪೆಟ್ರೊಲಿಲ್ಲದೇ ಗಾಡಿ ಓಡಿಸಿ ಪೆಟ್ರೋಲ್ ದುಡ್ಡು ಕಡಿಮೆ ಆಗುತ್ತೆ ಓಕೆ ಬಟ್ ಇದರಿಂದ ಅಪಾಯವೂ ಅಷ್ಟೇ ಇದೆ ನಾವು ಈಗ ಬಿಸಿಲಲ್ಲಿ ನಿಲ್ಸಿದ್ರೆ ಬ್ಯಾಟ್ರಿ ಇರುತ್ತೆ ಬ್ಯಾಟ್ರಿ ಬಿಸಿಲಲ್ಲಿ ಕಾ ಸುಟ್ಟು ಅಂದರೆ ಜಾಸ್ತಿ ಕಾಯ್ದು ಕಾಯ್ದು ಒಡೆದು ಹೊ ಬ್ಯಾಟ್ರಿ ಬ್ಲಾಸ್ಟ್ ಆಗಬೋದು ಎಲೆಕ್ಟ್ರಿಕ್ ಗಾಡಿ ಬೆಂಕಿ ಹತ್ಕೊಬೋದು ಎಲೆಕ್ಟ್ರಿಕ್ ಗಾಡಿ ಬೆಂಕಿ ಹತ್ಕೊಳ್ಬೋದು ಅದು ಬಿಟ್ರೆ ನೆಕ್ಷ್ಟ್ ಎಲೆಕ್ಟ್ರಿಕ್ ಗಾಡಿ ಆಯ್ತು ಆಮೇಲೆ ಎಲೆಕ್ಟ್ರಿಕ್ ಗಾಡಿ ಓಡಿಸ್ಕೊಂಡೋಗ್ತಾ ಇರ್ತೀರಿ ಈಗ ಎಲ್ಲ ದೂರ ಹೋಗಿರ್ತೀರಿ ಪೆಟ್ರೋಲ್ ಇಲ್ಲಾಂದ್ರೆ ಪೆಟ್ರೋಲ್ ಶಾಪ್ ಇರ್ತೆ ಹಾಕಿಸ್ಕೊಳ್ಬೋದು ಬಟ್ ಬ್ಯಾಟ್ರಿ ಖಾಲಿ ಆದರೆ ನಾವು ಏನು ಮಾಡೋಕ್ಕಾಗುತ್ತೆ ಪೆಟ್ರೋಲ್ ಪೆಟ್ರೋಲ್ ಹಾಕಿಸೋಕ್ಕೂ ಇದಿರೊಲ್ಲ ಬ್ಯಾಟ್ರಿ ಖಾಲಿ ಆದರೆ ಅದೇ ನಾವು ಮನೆ ಹುಡುಕ್ಕೊಂಡು ಹೋಗ್ಬಿಟ್ಟು ನಾವು ಪೆಟ್ರ್ ಚಾರ್ಜ್ ಮಾಡ್ಕೋಬೇಕು ಇನ್ನೆಲ್ಲೋ ಹೊರಗಡೆ ಹೋಗ್ತೀಯ ಅದೊಂದು ನಮ್ಮ ಮೈನು ಹೊರ್ಗಡೆ ಹೊಗಿರ್ತೀಯ ಯಾರದೋ ಮನೆಗೋಗಿಬಿಟ್ಟು ನಾವು ಚಾರ್ಜ್ ಹಾಕ್ಕೋಳಕ್ಕಾಗುತ್ತಾ ಆಮೇಲೆ ಬ್ಯಾಟ್ರಿ ಬ್ಲಾಸ್ಟ್ ಆಗೋದು ಈ ಥರದ್ದು ಏನೇನೇನೋ ಪ್ರಾಬ್ಲೆಮ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ ವಿದ್ಯುತ್ತನ್ನು ಯೂಸ್ ಮಾಡಬೇಕು ಇನ್ನೂ ಮಿ ಜಾಸ್ತಿ ಅಪಾಯ ಅಂದರೆ ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅವರು ದಿನ ಲೈಟ್ ಕಂಬ ಹತ್ತಿ ಲೈಟ್ ಲೈಟ್ನೆಲ್ಲ ಚೆಕ್ ಮಾಡಬೇಕು ಕರೆಂಟ್ ಯಾವ ಥರ ಎಲ್ಲ ಕಡೆ ಸಪ್ಲೈ ಆಗಿದೆಯ ಅಂತ ನೋಡಬೇಕು ಅವರು ಅಪ್ಪಿ ತಪ್ಪಿ ಏನಾದ್ರೂ ವೈರ್ ಟಚ್ ಆದರೆ ಪ್ರಾಣ ಹೋಗುವ ಸಾಧ್ಯತೆ ಇರ್ತದೆ ಅದಕ್ಕೇನು ಮಾಡ್ಬೇಕೆಂದ್ರೆ ವಿದ್ಯುತ್ ವಿದ್ಯುತ್ ಕೆಲಸಗಾರರು ನಿಧಾನವಾಗಿ ನೋಡ್ಕೊಬೇಕು ಮೆ ಈ ಜಗತ್ತಿನಲ್ಲಿ ತುಂಬ ಕಷ್ಟವಾದ ಕೆಲಸ ಅಂದರೆ ವಿದ್ಯುತ್ ಅವ್ರದು ಏಕೆಂದರೆ ಒಂದು ನಿಮ್ಷ ಮೈ ಮರೆತರೂ ಅವರು ಸತ್ತೋಗಿ ಸುಟ್ಟು ಕರಕಾಗೋಗ್ತಾರೆ ಆದ್ರಿಂದ ನಾವು ವಿದ್ಯುತ್ ಅವ್ರಿಗೆ ತುಂಬ ಕಷ್ಟಪಡ್ತಾರೆ ನಮಗೋಸ್ಕರ ನಾವೆಲ್ಲ ಬೈಕೊಳ್ತೀವಿ ಏ ಕರೆಂಟ್ ಇಲ್ಲ ಕರೆಂಟ್ ಕೊಡ್ತಾ ಇಲ್ಲಾಂತ ಬೈಕೊಳ್ತೀವಿ ಆದ್ರಿಂದ ಇಲ್ಲ ಆ ಥರ ಎಲ್ಲ ಬೈಕೊಳೊಹೋಗಬಾರ್ದು ಪಾ ಅವ್ರ ಕಷ್ಟವೂ ಅವ್ರಿಗಿರುತ್ತೆ ಹಿಂಗೆ ನಮ್ಮೂರಲ್ಲೊಂದುಸಲ ಏನಾಗಿತ್ತು ಅಂದರೆ ಒಬ್ಬ ಹಿಂಗೆ ಕ ವಿದ್ಯುತ್ತವನು ಲೈಟ್ ಕಂಬ ಸರಿ ಮಾಡ್ತೀನೀಂತ ಬಂದ್ಬಿಟ್ಟು ಲೈಟ್ ಕಂಬ ಹತ್ತಿ ಇನ್ನೇನು ಸರಿ ಮಾಡ್ತಿದ್ದ ಅಷ್ಟರಲ್ಲಿ ಕರೆಂಟ್ ಕೊಟ್ಬಿಟ್ಟ ಇನ್ನೊಬ್ಬ ಕರೆಂಟ್ ಕೊಟ್ಟಿದ್ದ ಕರೆಂಟ್ ಹೊಡೆಸ್ಕೊಂಡು ಅಲ್ಲೇ ಲೈಟ್ ಕಂಬದ ಮೇಲೆ ಸತ್ತೋದ ಈ ಥರ ತುಂಬ ಅಪಾಯಗಳು ಆಗಿದೆ ಇನ್ನೆಲ್ಲ ಬಿಟ್ರೆ ಈ ವಿದ್ಯುತ್ತಿಂದ ಮನೇಲೆ ಇರ್ತಾರೆ ಮೀಟ್ರು ಬೋರ್ಡ್ ಅಂತ ಇರುತ್ತೆ ಮೀಟ್ರು ಬೋರ್ಡ್ ಅಂತ ಇದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಮೀಟ್ರು ಬೋರ್ಡ್ ಮುಟ್ಟಿ ಬಿಡೋದು ಮೀಟ್ರು ಬೋರ್ಡ್ ಮುಟ್ದಾಗ ಅದೆಲ್ಲ ಕರೆಂಟ್ ಶಾಕ್ ಹೊಡೆದು ಚಿಕ್ಕ ಮಕ್ಳು ಸಾಯ್ತಾರೆ ನಾವಿದನ್ನೆಲ್ಲ ಈಗ ಚಿಕ್ಕ ಮಕ್ಳು ಇದೆಲ್ಲ ಕರೆಂಟ್ ಹೊಡೆದಾಗ ನಾವು ಮೇನಾಗಿ ಏನು ಮಾಡಬೇಕು ಅಂದರೆ ಈ ಮರದ್ದು ಮರ ಬರುತ್ತೆಲ್ಲ ಈಗ ಒಬ್ಬ ಈಗ ನಾ ಒಬ್ಬಗೆ ಏನೋ ಕರೆಂಟ್ ಹೊಡ್ದಿರುತ್ತೆ ಅವಾಗ ನಾವು ಮರ ಬರುತ್ತೆಲ್ಲ ಮರದಿಂದ ಅವ್ನಿಗೆ ಹೊಡೆದ್ರೆ ನಮ್ಗೆ ಕರೆಂಟ್ ಹೊಡೆಯೋಲ್ಲ ಅವ್ನಿಗೆ ಕರೆಂಟ್ ಹೊಡೆಯೋಲ್ಲ ಲೈಕ್ ಅವ್ರಿಂದ ಹುಷಾರಾಗ್ತಾರೆ ಅವಾಗ ನಮಗೆ ಕರೆಂಟ್ ಹೊಡೆಯೋಲ್ಲ ಮರದಿಂದ ಅವರನ್ನ ದೂರ ಮಾಡಬೇಕು ಮರ ನಾವು ಏನೇ ಯೂಸ್ ಮಾಡಬೇಕಾದ್ರು ಎಲೆಕ್ಟ್ರಿಕ್ಕಿಂದು ಆದ್ರೆ ಕರೆಂಟ್ ಹೊಡೆಯದೆ ಇರೋ ಥರ ಒಂದು ಗ್ಲೌಸ್ ಬರುತ್ತೆ ಆ ಗ್ಲೌಸ್ನ ಹಾಕ್ಕೊಂಡು ನಾವು ಎಲೆಕ್ಟ್ರಿಕ್ನ ಯೂಸ್ ಮಾಡಬೇಕು ಅಂದರೆ ಏನೇ ಎಲೆಕ್ಟ್ರಿಕ್ ಮಾಡಬೇಕಾದ್ರೂ ಆಮೇಲೆ ಟೆಸ್ಟರ್ ಅಂತ ಬರುತ್ತೆ ಟೆಸ್ಟರ್ ಮಾಮೂಲಿ ಕರೆಂಟ್ ಚೆಕ್ ಮಾಡೋದು ನಾವು ಏನೇ ಒಂದು ಕೆಲಸ ಮಾಡಿ ಗ್ರೌಂಡಿಂಗ್ ಅಂತ ಮಾಡ್ತಾರೆ ಮನೆಗೆ ಅದೇನೋ ನಾವು ಟೆಸ್ಟರಲ್ಲಿ ಗ್ರೌಂಡಿಂಗ್ ಚೆಕ್ ಮಾಡಿ ಮನೆಲ್ಲಿ ಬೇರೆ ರೀತಿಲ್ಲಿ ಕೆಲಸ ಮಾಡಬೇಕು ಇನ್ನು ಮನೆಗಳು ಮಾಡ್ತಾ ಮಾಡ್ತಾ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಈಗ ಕೆಲವೊಂದು ಫ್ಯಾಕ್ಟರಿಗಳಲ್ಲೆಲ್ಲ ಏನೇ ಈಗೆಲ್ಲ ಕೇಳಿರ್ತೀರಿ ನ್ಯೂಸಲ್ಲೆಲ್ಲ ಎಲೆಕ್ಟ್ರಿಕ್ ಇದಾಯ್ತು ಎಲೆಕ್ಟ್ರಿಕಿಂದ ಬ್ಲಾಸ್ಟ್ ಆಯ್ತು ಕಂಪ್ನೀಯೇ ಸುಟ್ಟೋಯ್ತು ಕಂಪ್ನಿಗಿಷ್ಟು ಲಾಸಾಯ್ತು ಕಂಪ್ನಿಗೆ ಅಷ್ಟೊಂದು ಕೋಟಿ ಲಾಸಾಯ್ತು ಅಂತ ಬಟ್ ಇದಕ್ಕೆಲ್ಲ ನಾವು ಏನು ಮಾಡ್ಬೇಕೆಂದ್ರೆ ಒಬ್ಬ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಅಂದರೆ ವಿದ್ಯುತ್ ಅವರನ್ನ ನಾವು ಅವರ ಜೊತೆಯಲ್ಲೇ ಇಟ್ಕೊಂಡಿರಬೇಕು ಅವರು ದಿನ ನಮ್ಮ ವಿದ್ಯುತ್ತಲ್ಲೇನೇನು ಮಾಡ್ತೀವೋ ಎಲ್ಲ ಚೆಕ್ ಮಾಡ್ತಾ ಇರಬೇಕು ಅವರು ಲೈಕ್ ಈ ಥರವೇ ನಮ್ಮ ಕಂಪ್ನಿಗಳನ್ನ ಉಳಿಸ್ಕೊಳ್ಬೋದು ಈಗ ನಮಗೆ ಗೊತ್ತಿಲ್ದಂಗೆಯೆ ಏನೋ ಒಂದು ಗ್ರೌಂಡಿಂಗ್ ಅಂತ ಆಗುತ್ತೆ ಗ್ರೌಂಡಿಂಗ್ ಆದರೆ ಇಡೀ ಮನೆ ಪೂರ್ತಿ ಕರೆಂಟ್ ಹೊಡಿಯುತ್ತೆ ಆವಾಗ ಅಲ್ಲಿ ಎಲ್ಲ ಸತ್ತೋಗಿಬಿಡ್ತಾರೆ ಅದಕ್ಕೆ ಮನೆಗೆ ಮುಂಚೆಯೇ ಗ್ರೌಂಡಿಂಗ್ ಮನೆ ಕಟ್ಬೇಕಾದ್ರೆಯೇ ಎಲೆಕ್ಟ್ರಿಷಿಯನ್ಸ್ ಮಾಡ್ತಾರೆ ಗ್ರೌಂಡಿಂಗ್ ಅಂತ ಆ ಗ್ರೌಂಡಿಂಗ್ನ ಮಾಡಿಸ್ಬೇಕು ಗ್ರೌಂಡಿಂಗ್ ಮಾಡ್ಸಿರೆ ನಮಗೇನು ಪ್ರಾಬ್ಲಮಾಗೋಲ್ಲ ಗ್ರೌಂಡಿಂಗ್ ಮಾಡ್ಸಿದ್ರೆ ಏನೂ ಪ್ರಾಬ್ಲಮಾಗೋಲ್ಲ ಈ ಗ್ರೌಂಡಿಂಗೆಲ್ಲ ಇತ್ತೀಚೆಗೆಲ್ಲ ನಾರ್ಮಲ್ ಆಗಿಬಿಟ್ಟಿದೆ ಈಗ ಎಲ್ಲ ಕಡೆಯೂ ಗ್ರೌಂಡಿಂಗ್ ಮಾಡಿಸ್ತಾ ಇದ್ದಾರೆ ಈಗ ನಾವು ಇನ್ನೂ ವಿದ್ಯುತಿನ ನಾವೇನೇನು ಕಷ್ಟಗಳು ಅನ್ಬೋಸ್ಬೋದು ಅಂದರೆ ಈಗ ವಿದ್ಯುತ್ ನಮಗಿದ್ರೆ ಚೆನ್ನಾಗಿರುತ್ತೆ ವಿದ್ಯುತ್ ಹೊರಟೋದ್ರೆ ಈಗ ಮಕ್ಳಿಗೆ ಓದೋಕ್ಕಾಗೋಲ್ಲ ರಾತ್ರಿ ಹೊತ್ತು ಸ್ಕೂಲಿಂದ ಮಕ್ಳು ಮನೆಗೆ ಬರ್ತಾರೆ ಓದಬೇಕಾಗಿರುತ್ತೆ ಬಟ್ ಅವ್ರೇನೂ ಓದೋಕ್ಕಾಗೋಲ್ಲ ಈ ಥರಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ ಈ ದೀಪ ಹಚ್ಕೊಂಡೆಲ್ಲ ಹಳೇ ಕಾಲ್ದಲ್ಲಿ ಓದ್ತಿದ್ರು ಅಂತ ಹೇಳ್ತಾರೆ ಅವೆಲ್ಲ ಈಗ ಈಗಿನ ಮಕ್ಳು ಕೇಳೋದೇ ಇಲ್ಲ ಕರೆಂಟ್ ಬೇಕು ಅಂತಾರೆ ಆದ್ರಿಂದ ವಿದ್ಯುತ್ತಿಂದ ನಮಗೆ ಉಪ ಅನುಕೂಲವೂ ಇದೆ ಅನನುಕೂಲವೂ ಇದೆ ಮತ್ತೆ ಈ ಚಿಕ್ಕ ಚಿಕ್ಕ ಮಕ್ಳು ಎಲ್ಲ ಗೊತ್ತಿಲ್ದಂಗೆ ಸುಮ್ಮ ಸುಮ್ಮನೆ ಈಗ ವಿದ್ಯುತ್ ಕಂಬಗಳಿರ್ತಾವೆ ಮನೆ ಮುಂದೆ ಈ ಚಿಕ್ಕ ಚಿಕ್ಕ ಮಕ್ಳುಗಳು ಏನೋ ಬಾಲ್ ಎತ್ಕೊಳೋಕೊ ಏನೋ ಹೋಗಿಬಿಟ್ಟು ಅಂದರೆ ಕಡ್ಡಿಗಳು ಏನೋ ಒಂದೇನೋ ಮರದಿಂದ ಅದು ಮುಟ್ಟಿ ಬಿಡೋದು ಕರೆಂಟ್ ವೈರ್ನ ಆ ಥರ ಎಷ್ಟೊಂದು ಕೇಸ್ಗಳು ಇನ್ನೊಂದು ಮನೆ ಮೇಲೆ ಇನ್ನೊಂದು ನಾನು ನಿಮಗೆ ಕಥೆ ಹೇಳ್ತೀನಿ ನೋಡಿ ನಿನ್ನೆ ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಒಂದು ಎಲೆಕ್ಟ್ರಿಕ್ ವೈರ್ ಎಕ್ಸ್ಟೆನ್ಶನ್ ಮನೆ ಮೇಲೆ ಹೋಗಿತ್ತು ಅವನೇನು ಮಾಡಿಬಿಟ್ಟ ಒಂದು ಮಗ ಚಿಕ್ಕ ಹುಡುಗ ಅವನಿಗೆ ಗೊತ್ತಾಗಿಲ್ಲ ಹೀಗೆ ಏನೋ ವೈರ್ ಥರ ಇತ್ತಲ್ಲ ಆಟ ಆಡ್ತೀನೀಂತ ಅದನ್ನು ತೊಗೊಂಡು ಹೊಡ್ಯೋಕ್ಕೆ ಹೋಗವ್ನೆ ಹೊಡ್ಯೋಕ್ಕೆ ಹೋದಾಗ ಏನಾಗಿಬಿಟ್ಟೈತೆ ಕರೆಂಟ್ ಶಾಕ್ ಹೊಡೆಸ್ಕೊಂಡು ಪಾಪ ಸತ್ತೇ ಹೋಗವ್ನೆ ಅವನು ಸತ್ತೋದ್ನಲ್ಲ ಅಂತ ಕರೆಂಟ್ ಇನ್ನೊಬ್ರು ಅವನ ತಂದೆ ಬಂದುಬಿಟ್ಟು ಕರೆಂಟ್ನ್ನ ಬಿಡಿಸೋಕ್ಕೋಗಿ ಅವರೂ ಸತ್ತೋಗವ್ರೆ ನೆಕ್ಷ್ಟ್ ಅವರ ತಾಯಿ ಬಂದವ್ರೆ ತಾಯಿಗೂ ಹಂಗೇ ಆಯ್ತು ತಿರುಗಾ ಇನ್ನೊಬ್ಬ ಅವರ ಅಣ್ಣ ಬಂದು ಏನು ಮಾಡಿದ ಈ ಥರ ಮಾಡಿರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ಅವನು ಆ ಮರ ತೊಗೊಂಡು ಹೊಡ್ದು ಅವ್ರನ್ನ ಎಲ್ರನ್ನು ಅದ್ರಲ್ಲಿ ಅಪ್ಪ ಅಮ್ಮ ಬದುಕಿದ್ರು ಮಗು ಸತ್ತೋಯ್ತು ಅಪ್ಪಾ ಈ ಥರ ಕಥೆಗಳು ವಿದ್ಯುತ್ತಿಂದ ಬೇ ಈ ಥರ ತುಂಬ ಅಪಾ ಅಪಾಯಕಾರಿಗಳದಾಗಿದೆ ಮ ಇವನ್ನೆಲ್ಲ ತಪ್ಪಿಸ್ಬೇಕೆಂದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮಗಳ್ನ ತೊಗೋಬೇಕು ಕ್ರಮಗಳು ತೊಗೊಂಡು ವಿದ್ಯುತ್ ಅವ್ರನ್ನ ಸಂಪರ್ಕಿಸಬೇಕು ಯಾವ್ಯಾವ ಥರ ವಿದ್ಯುತ್ತಲ್ಲಿ ಅವರೆಲ್ಲ ನಮ್ಮನ್ನು ಇದು ಮಾಡ್ತಾರೆ ಅಂದರೆ ವಿದ್ಯುತ್ತಿಂದ ಯಾವ್ಯಾವ ಥರ ನಮ್ಮನ್ನು ಸುರಕ್ಷಿಸ್ತಾರೆ ನಮ್ಮ ಇನ್ನು ನಮ್ಮ ಜೀವನಗಳು ಬಿಡಿ ಅವರು ಇನ್ನು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಜೀವನಗಳು ತುಂಬ ಕಷ್ಟ ಯಾಕೆಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಜೀವನ್ನ ಕೈಲಿ ಹಿಡ್ಕೊಂಡು ಕೆಲಸ ಮಾಡ್ತಾರೆ ಅಪ್ಪಿ ತಪ್ಪಿ ಒಂದು ಸೆಕೆಂಡ್ ಅವರು ಮೈ ಮರೆತರೂ ಅವ್ರ ಜೀವ ಅಲ್ಲೇ ಸತ್ತೋಗುತ್ತೆ ಸತ್ತೋಗ್ತಾರೆ ಈಗ ನಮ್ಮ ನಮ್ಮ ಸಂಬಂಧಿಕ್ರೇ ಒಬ್ರಿದ್ರು ಅವ್ರಿಗೆ ಮೂರು ವರ್ಷದ ಪಾಪು ಇತ್ತು ಪಾಪ ಇನ್ನೂ ಅಣ್ಣ ವಿದ್ಯುತ್ತಲ್ಲಿ ಕೆಲಸ ಸಿಕ್ಕಿದ್ರು ವಿದ್ಯುತ್ ಇಲಾಖೆಲಿ ಅವ್ರೆನು ಮಾಡಿದ್ರು ಸುಮ್ನೆ ಕೆಲಸ ಮಾಡ್ತಾ ಮಾಡ್ತಲೇ ಬೆಂಕಿ ಹತ್ಕೊಂಡು ಸತ್ತೋದ್ರು ಈಗ ಅವರ ಫ್ಯಾಮಿಲಿ ಕಥೆ ಇದ್ರ ಕಥೆ ಏನು ಮಾಡೊಕ್ಕಾಗುತ್ತೆ ಅದರಿಂದ ಏನು ವಿದ್ಯುತ್ತವರು ಇನ್ಷೂರೆನ್ಸು ಅದು ಇದು ಏನೇನೋ ಕೊಟ್ತು ಏನೇ ಕೊಟ್ರೂ ಹೋಗಿರೋ ಜೀವ ವಾಪಸ್ ಬರುತ್ತಾ ಮುಚ್ಚೆ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಗ್ಲೌಸ್ಗಳು ಬರ್ತಾ ಇದ್ದಾವೆ ಈಗ ಆಮೇಲೆ ಎಲೆಕ್ ಕರೆಂಟ್ ಹೊಡಿದೇ ಇರೋ ಬಟ್ಟೆಗಳು ಬರ್ತಾ ಇದೆ ಇವನ್ನೆಲ್ಲ ಯೂಸ್ ಮಾಡಬೇಕು